ನಮ್ಮಮ್ಮನಿಗೆ ನಲವತ್ತು ವರ್ಷಗಳ ಹಿಂದೆ ನಾವು ಚಿಕ್ಕವರಾಗಿದ್ದಾಗ ಈಗ ನ ಐವತ್ತ್ಮೂರು ವರ್ಷ ನಾನು ಚಿಕ್ಕವಳಾಗಿದ್ದಾಗ ನಮ್ಮಮ್ಮ ಕಾಲುವೆಯಲ್ಲಿ ಕಾಲು ತೊಳಿತಾ ಇರ್ಬೇಕಾದ್ರೆ ಅವರಿಗೆ ನೀರು ಹಾವು ಕಚ್ಚಿತು ನೀರು ಹಾವು ಕಚ್ಚಿದಾಗ ನಾವು ತಕ್ಷಣ ನಮ್ಮಮ್ಮನಿಗೆ ಫಸ್ಟ್ ಯೈಡ್ ಮಾಡಿದ್ವಿ ಅದೇನೆಂದ್ರೆ ಕಾಲನ್ನು ಅವರಿಗೆ ಕಚ್ಚಿದಂಥ ಹಾವು ಹಾವು ಕಚ್ಚಿದಂತಹ ಭಾಗದಲ್ಲಿ ಅದನ್ನು ಕೆಣಕಿ ಅದರಿಂದ ರಕ್ತ ರಕ್ತನ ಹೊರ ತೆಗೆದು ಮೇಲುಗಡೆಗೆ ವಿಷ ಏರ್ದೆ ಇರೋ ಹಾಗೆ ಬಟ್ಟೆ ಕಟ್ಟಿ ಅಮ್ಮನನ್ನ ಕರೆದುಕೊಂಡು ಹೋಗಿ ನಮ್ಮ ಗ್ರಾಮದ ಪಕ್ಕದಲ್ಲಿ ಲಕ್ಷ್ಮಿಪುರ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಒಬ್ಬರು ಅದಕ್ಕಾಗಿ ಕಹಿ ಔಷಧಿ ಕೊಡ್ತಾಯಿದ್ರು ಕಹಿ ಔಷಧಿ ಅಂದರೆ ಅವರಿಗೆ ಗೊತ್ತಿರುವಂಥ ಸೊಪ್ಪುಗಳಿಂದ ಆ ವಿಷನ ತೆಗೆಯುವಂಥ ಕೆಲಸವನ್ನ ಆ ಪಕ್ಕದ ಊರಿನ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಮಾಡ್ತಾಯಿದ್ರು ಹಾವಿನ ವಿಷ ಅನ್ನು ಹೀರಿಕೋ ಹೊರ ಹಾಕುವಂಥ ಶಕ್ತಿ ಆ ಎಲೆಯ ರಸದಲ್ಲಿ ಇರುತ್ತಿತ್ತು ಮತ್ತು ಅವರು ಕುಡೀಲಿಕ್ಕು ಕೂಡ ಕೆಲವೊಂದು ರಸಗಳನ್ನು ಹಿಂಡಿ ಅದರ ನೀರನ್ನು ಕುಡಿಸ್ತಾ ಇದ್ದರು ಮತ್ತು ಕೋಳಿಗಳು ನಾಟಿ ಕೋಳಿಗಳನ್ನು ಆಟ ಆಡ್ತಾ ಇರುವಂಥ ಕೋಳಿಗಳನ್ನ ತೆಗೊಂಡೋಗಿ ಅದರದ ಹಿಂ ಹಿಂಬದಿಯಲ್ಲಿರುವಂಥ ಪುಕ್ಕ ಪುಕ್ಕದ ಕೆಳಗಡೆ ಅದು ಟಾಯ್ಲೆಟ್ ಮಾಡುವಂಥ ಜಾಗಕ್ಕೆ ಆ ಕಚ್ಚಿರೋ ಗಾಯದ ತುದಿಯನ್ನು ಸೋಕಿಸಿ ಇಟ್ಟಾಗ ಒಂದು ಎರಡು ಅಥವಾ ಮೂರು ಕೋಳಿಗಳು ಸಾವನ್ನು ಅಪ್ಪುತ್ತಾ ಇತ್ತು ಆ ಅದು ಸತ್ತ ನಂತರ ಮತ್ತೆ ಇನ್ನೊಂದು ಕೋಳಿ ಕೊಟ್ಟಾಗ ಆ ಕೋಳಿ ಸಾವನ್ನು ಅನ್ಭವ್ಸಿ ಸಾಯದೇ ಇದ್ದಂಥ ಸಂದರ್ಭದಲ್ಲಿ ವಿಷ ಎಲ್ಲ ಹೋಗಿದೆ ಎನ್ನುವ ಅರ್ಥ ಆ ಗ್ರಾಮದ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದರು ಆ ಔಷಧಿಯನ್ನು ನಂತರ ಅವರು ಪೂರ್ತಿ ರಾತ್ರಿ ಪೂರ್ತಿ ಅವರನ್ನು ಮಲಗೋಕ್ಕೆ ಬಿಡ್ತಾ ಇರಲಿಲ್ಲ ಯಾಕೆ ಅಂದರೆ ಅವರು ಮಲಗಿ ವಿಶ್ರಾಂತಿಗೆ ಹೋದ್ರೆ ಆಕಸ್ಮಿಕವಾಗಿ ಅವರ ಕಾಲಲ್ಲಿ ಇರುವಂಥ ವಿಷ ನೆತ್ತಿಗೆ ಏರಿ ಅವರು ಅನ್ಕೋಂಶಸ್ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರನ್ನ ರಾತ್ರಿ ಇಡೀ ಎಚ್ಚರದಿಂದ ಇರಿಸ್ತಾ ಇದ್ದರು ಅದಕ್ಕಾಗಿ ಅವರು ಭಜನೆಗಳ್ನ ಮಾಡಿಸ್ತಾಯಿದ್ರು ಅವ್ರ ಕೈಲಿ ಪದಗಳನ್ನು ಹೇಳಿಸ್ತಾಯಿದ್ರು ಬೇರೆಯವ್ರನ್ನೆಲ್ಲ ಕರೆದು ಕೂತ್ಕೊಂಡು ಮಾತಾಡಿಸ್ತಾ ಇದ್ದರು ಅವರಿಗೆ ಮ ನಿದ್ದೆಯ ಮಂಪರು ಬರ್ತಾಯಿತ್ತು ನಿದ್ದೆಯ ಮಂಪರು ಬರದೇ ಇರೋ ಹಾಗೆ ಅವರಲ್ಲಿ ಶಕ್ತಿ ತುಂಬುತ್ತಾ ಇದ್ದರು ಮತ್ತು ಅವರು ಯಾವುದೇ ಒಂದು ದ್ರವ ರೂಪವೇ ಆಗಲಿ ಊಟವೇ ಆಗಲಿ ಆ ನೈಟ್ ಪೂರ್ತಿ ಮಾಡೋಕ್ಕೆ ಬಿಡಲಿಲ್ಲ ಅವರು ಹಾಗೇ ಒಂದು ರಾತ್ರಿ ಪೂರ್ತಿ ಅವರು ಹಾಗೇ ಜಾಗರಣೆ ಮಾಡಿ ಮಾರನೇ ದಿನಕ್ಕೆ ಅವರನ್ನ ಮನೆಗೆ ಕಳಿಸಿಕೊಟ್ರು ಕಳಿಸಾದಮೇಲೆ ಅಮ್ಮ ನಾರ್ಮಲ್ ಆಗಿ ಬೆಳಗ್ಗೆ ಊಟ ತಿಂಡಿಗಳನ್ನ ಮಾಡಿಕೊಂಡು ಆರೋಗ್ಯಯುತವಾಗಿ ನಡ್ಕೊಂಡ್ರು ಈ ಇದೇ ರೀತಿ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಷ್ಟೋ ಮಂದಿಗಳಿಗೆ ಹಾವು ಕಚ್ಚಿದಾಗ ಈ ಆಯುರ್ವೇದಿಕ್ ಔಷಧಿಯನ್ನು ಅವ್ರ ಮೂಲಕ ಕೊಡಿಸಿ ಹುಷಾರು ಮಾಡಿರುವಂಥ ಸಂದರ್ಭಗಳು ಉದಾಹರಣೆಗಳು ಇದೆ ಯಾರೂ ಕೂಡ ಇದಕ್ಕೆ ಇಂಗ್ಲೀಷ್ ಮೆಡಿಶನ್ನ ಕೊಡಿಸ್ತಾ ಇರಲಿಲ್ಲ ನಮ್ಮ ಗ್ರಾಮದ ಸುತ್ತಮುತ್ತ ಇದೇ ರೀತಿ ನಮ್ಮಣ್ಣನಿಗೂ ಕೂಡ ಒಂದು ಇಪ್ಪತ್ತು ವರ್ಷಗಳಲ್ಲಿ ಗದ್ದೆಯಲ್ಲಿ ಕಬ್ಬಿನ ಗದ್ದೆಗೆ ಬೆಂಕಿ ಹಾಕುವಂಥ ಸ ಕಬ್ಬು ಕಡಿದಾದ್ಮೇಲೆ ಅದ್ರದ್ದು ಗರಿಗಳನ್ನು ಸುಟ್ಟಾಕೋಂಥ ಸಂದರ್ಭದಲ್ಲಿ ಒಂದು ಹಾವು ಕಚ್ಚಿದಾಗ ನಮ್ಮಣ್ಣನಿಗೆ ಗೊತ್ತಾಗದೆ ಏನಿರ್ಬೋದು ಅಂತ ಆಲೋಚನೆ ಮಾಡ್ಕೊಂಡು ಸುಮ್ಮನೆ ಕೂತಿದ್ದಾಗ ಅವರು ನಿದ್ದೆಗೆ ಜಾರೋಕ್ಕೆ ಶುರು ಮಾಡಿದರು ಆಗ ಅವರಿಗೆ ಅನುಭವ ಆಯಿತಂತೆ ತಕ್ಷಣ ಕಣ್ಣು ಹೊಳಪಾಯ್ತಂತೆ ನಮ್ಮಮ್ಮನಿಗೆ ಈಗಾಗಿದ್ದಾಗ ನಿದ್ದೆ ಬರೋದು ಅವಾಯ್ಡ್ ಮಾಡಿದರು ನನ್ಗೂ ಕೂಡ ಈಗ ಆಗ್ತಾಯಿದೆ ಅಂತ ಹೇಳಿ ದೂರದ ವ್ಯಕ್ತಿಗಳನ್ನ ಕಾಪಾಡಿ ಕಾಪಾಡಿ ಬನ್ನಿರೋ ಯಾರಾದ್ರೂ ಇದ್ದರೆ ನನಗೆ ಹಾವು ಕಚ್ಚಿದೆ ಕಾಲು ಎತ್ತೋಕ್ಕಾಗ್ತಿಲ್ಲ ಅಂತ ಆ ಟೈಮಲ್ಲಿ ಸಂದರ್ಭದಲ್ಲಿ ರಕ್ಷಣೆಗಾಗಿ ಕರೆದು ಆಗ ಯಾರೋ ದೂರ್ದಲ್ಲಿ ಕೇಳಿಸಿಕೊಂಡು ಯಾಕೆ ಕೃಷ್ಣ ಕರಿತಾ ಇದಾನೆ ಅಂಥೇಳಿ ಹೋಗಿ ಅವ್ರನ್ನು ನಡಿಸ್ದೆ ನಡಿಸಿದ್ರೆ ವಿಷ ಮೇಲೆ ಹೋಗುತ್ತೇಂತ ಹೇಳಿ ಅವರನ್ನ ನಡೆಸದೇ ನಡೆಯೋಕ್ಕೆ ಬಿಡದೇ ಅವ್ರನ್ನು ಕೈಯ್ಯಿಂದ ಎತ್ಕೊಂಡು ಬಂದು ಆ ವಿಷನ ತೆಗೆಯೋಕ್ಕೆ ಮೊದಲು ನಮ್ಮಮ್ಮನಿಗೆ ಮಾಡಿದಂತಹ ಎಲ್ಲ ಔಷಧಿಗಳು ಅಂದರೆ ಕೋಳಿ ಪುಕ್ಕ ಕೊಡೋದು ಕೋಳಿ ತಳಹದಿಯನ್ನು ಹಾವು ಕಚ್ಚಿರೊ ಜಾಗದಲ್ಲಿಡೋದು ಮತ್ತು ಅವರಿಗೆ ಆಯುರ್ವೇದ ಸೊಪ್ಪುಗಳನ್ನು ಅವರಿಗೆ ಆಯುರ್ವೇದ ಸೊಪ್ಪುಗಳಿಂದ ಬರೋ ರಸವನ್ನು ಕುಡಿಸೋದು ಅದೇ ರೀತಿ ಪೂರ್ತಿ ಒಂದು ರಾತ್ರಿ ಅವರಿಗೆ ಅದೇ ಟ್ರೀಟ್ಮೆಂಟನ್ನ ಕೊಟ್ಟಾಗ ಅವರು ಕೂಡ ವಿಷದಿನ್ ವಿಷನ ಹೊರಪಡಿಸಿ ಮತ್ತು ಮಾರನೇ ದಿನಕ್ಕೆ ಆರೋಗ್ಯಯುತವಾದ ವ್ಯಕ್ತಿಯಾಗಿ ನಿಂತರು ಅದೇ ರೀತಿ ನನ್ನ ಆ ಕಝಿನ್ ಬ್ರದರ್ ಒಬ್ಬರಿಗೆ ಮಂಡಲದ ಹಾವು ಕಚ್ಚಿ ಮಂಡ್ ಕತ್ತಲೆ ಟೈಮಲ್ಲಿ ಮಂಡಲದ ಹಾವು ಮೇಲೆ ಕಾಲಿಟ್ಟಾಗ ಮಂಡಲದ ಹಾವು ಕಚ್ಚಿ ಅವರಿಗೆ ಇಂಗ್ಲೀಷ್ ಮೆಡಿಶಿನ್ ಕೊಡ್ಸೋಕ್ಕೋದ್ರು ಆ ಇಂಗ್ಲೀಷ್ ಮೆಡಿಶನಲ್ಲಿ ಅವರು ಕಾಲನ್ನು ಕಳ್ಕೊಂಡ್ರು ನನ್ನ ಪ್ರಕಾರ ಆ ಇಂಗ್ಲೀಷ್ ಮೆಡಿಶನ್ನಿಗಿಂತ ಆಯುರ್ವೇದ ಮೆಡಿಶನಿಂದ ಬಚಾವಾಗುವಂಥ ಅನುಕೂಲಗಳು ಇದೆ ಹಿಂದೆ ಪಂಡಿತರುಗಳೆಲ್ಲ ಆಯುರ್ವೇದ ಔಷಧಿಗಳನ್ನ ಕೊಡಿಸ್ತಾಯಿದ್ರು ಅದರಿಂದ ಎಷ್ಟೋ ಜನ ಬಚಾವಾಗಿದ್ದಾರೆ ಅದು ನಮ್ಮ ಕಣ್ಮುಂದೆ ನಡ್ದಿರುವಂಥ ಸತ್ಯ ಆದರೆ ಇತ್ತೀಚೆಗೆ ವೈಜ್ಞಾನಿಕವಾಗಿ ಬಂದಿರುವಂಥ ಔಷಧಿಗಳನ್ನ ಇಂಗ್ಲೀಷ್ ಮೆಡಿಶನ್ನುಗಳನ್ನ ಕೊಡಿಸ್ತಾರೆ ಆಗ ಕೊಡಿಸಿದಾಗ ಅದು ತಿಂಗ್ಳಾನುಗಟ್ಲೆ ಆಗುತ್ತೆ ಆದರೆ ನಾನು ಕಂಡ ಪ್ರಕಾರ ಒಂದು ದಿನಕ್ಕೇ ಕ್ಯೂರ್ ಆಗುವಂಥ ಉದಾಹರಣೆಗಳನ್ನ ನಾನು ನೋಡಿದ್ದೀನಿ ಅದಕ್ಕೆ ನಾವು ಹೇಳೋದು ಒಂದು ಹಾವೇ ಆಗಲಿ ಚೇಳೇ ಆಗಲಿ ಸಣ್ಣ ಪುಟ್ಟ ಹುಳಗಳೇ ಆಗಲಿ ಕಚ್ಚಿದಾಗ ನಾವು ತುಂಬ ಎಚ್ಚರಿಕೆಯಿಂದ ಹೋಗಿ ಆಯುರ್ವೇದ ಕ ಗೊತ್ತಿರುವಂಥ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಸಿಗುವಂಥ ಸೊಪ್ಪುಗಳನ್ನ ಬಳಸಿ ಆ ಆ ಸೊಪ್ಪುಗಳ ರಸದಿಂದ ಅವರಿಗೆ ಗುಣಪಡಿಸುವಂಥ ಶಕ್ತಿ ಇರುವಂಥ ಸೊಪ್ಪುಗಳ ರಸ ಗೊತ್ತಿರುತ್ತೆ ಅದನ್ನು ನಾವು ಬಳಸಿಕೊಂಡ್ರೆ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿರುವಂಥವ್ರು ಡಾಕ್ಟ್ರು ಓದದೇ ಇದ್ರೂ ಕೂಡ ಎಂಬಿಬಿಎಸ್ ಮಾಡದೇ ಇದ್ರೂ ಕೂಡ ಅವರ ತಿಳುವಳಿಕೆ ಜ್ಞಾನದಿಂದ ಇಂತೆಲ್ಲ ಔಷಧಿಗಳನ್ನ ಕೊಟ್ಟು ಅವರನ್ನ ಆರೋಗ್ಯಯುತವಾದ ರೀತಿಯಲ್ಲಿ ನಡೆಸ್ಕೊಳ್ಳೋ ಹಾಗೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಈಗ ಪಲ್ಲಿ ಪಲ್ಲಿ ರೀಸಸ್ ಪಲ್ಲಿ ಆಕಸ್ಮಿಕವಾಗಿ ನಮ್ಮ ಮೈಮೇಲೆ ಬಿದ್ದಾಗ ಪಲ್ಲೀದು ಅದರದ್ದು ಹೊರ ಹಾಕುವಂಥ ದ್ರವ ಆ ದ್ರವ ನಮ್ಮ ಮೈಮೇಲೆ ಬಿದ್ದಾಗ ಮುಖದ್ಮೇಲೆ ಬಿದ್ದಾಗ ನಾವು ಅದನ್ನು ಈ ಕಂಟಾನ ಸುಟ್ಟು ಕಂಟದಲ್ಲಿ ಬರುವಂಥ ರಸ ಸುಟ್ಟಾಗ ಬರುವಂಥ ರಸನ ಆ ಗುರುತಿನ ಮೇಲೆ ಹಚ್ದಾಗ ಅದು ತಕ್ಷಣ ಒಂದು ಅಥ್ವಾ ಎರಡು ದಿನಗಳಲ್ಲಿ ನಮಗೆ ಅದು ವಾಸಿಯಾಗುವಂಥ ಸಂದರ್ಭಗಳಿದೆ ಮತ್ತು ಕೈಯ್ಯಲ್ಲಿ ಹುಳುಕಡ್ಡಿಗಳು ಆದಂಥ ಸಂದರ್ಭದಲ್ಲೂ ಕೂಡ ಈ ಔಷಧಿ ಅಂದರೆ ಕಾಯಿ ಕಂಟನ ಕೊಬ್ಬರಿ ಕಂಟನ ಬೆಂಕಿಯಲ್ಲಿ ಹಾಕಿ ಸುಟ್ಟು ಸುಟ್ಟಾಗ ಅದರಲ್ಲಿ ಬರುವಂಥ ದ್ರವ ಆ ದ್ರವನಾ ಆ ಬಿದ್ದಂಥ ಗಾಯದ ಗುರುತುಗಳ ಮೇಲೆ ಹಚ್ದಾಗ ಮನುಷ್ಯ ಬೇಗ ಹುಷಾರಾಗ್ತಲೇ ಇದಕ್ಕೆಲ್ಲ ಇಂಗ್ಲೀಷ್ ಮೆಡಿಶಿನ್ ಬೇಕಾಗಿಲ್ಲ ಅಂತ ನನ್ನ ಭಾವನೆ ಮತ್ತು ನಾವು ಕೈಯ್ಯನ್ನ ಸುಟ್ಟುಕೊಂಡಾಗ ಸುಟ್ಕೊಂಡಂಥ ತಕ್ಷಣಕ್ಕೆ ನಾವು ಹೋಗಿ ಟೂತ್ ಪೇಸ್ಟ್ ಹಲ್ಲುಜ್ಜುವಂಥ ಪೇಸ್ಟನ್ನು ತೆಗೆದು ಆ ಸುಟ್ಟ ಗಾಯದ ಮೇಲೆ ಹಾಕಿದಾಗ ಆ ಗಾಯ ಕೂಡ ತಕ್ಷಣ ಒಂದು ಐದು ಹತ್ತು ನಿಮಿಷ್ದಲ್ಲಿ ಉರಿ ಬಂದು ಬಂದು ತಕ್ಷಣ ಅದು ವಾಸಿ ಆಗುತ್ತೆ ಶಮನ ಆಗುತ್ತೆ ಉರಿ ನಿಂತೋಗುತ್ತೆ ಒಪ್ಳೆ ಬರೋಲ್ಲ ಒಪ್ಳೆ ಬಂದಾಗ ನಾವು ಒಪ್ಳೆ ಬರೋಕೆ ಏನಾದ್ರೂ ಬಿಟ್ಟು ಬಿಟ್ಟು ಸುಮ್ಮನೆ ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ಬಿಟ್ಟು ಅದ್ರ ನೋವನ್ನ ಅನುಭವಿಸ್ತಾ ಇದ್ದರೆ ಕ್ರಮೇಣ ಅದು ಬೊಕ್ಕೆ ಬರುತ್ತೆ ಬೊಕ್ಕೆ ಬಂದು ಅದು ಒಡೆದಾಗ ರಣ ಗಾಯ ಆಗುತ್ತೆ ರಣ ಗಾಯ ಆದಾಗ ನಾವು ಇಂಗ್ಲೀಷ್ ಮೆಡಿಶಿನ್ನಿಗೆ ಮೊರೆ ಹೋಗುವಂಥ ಸಂದರ್ಭಗಳು ಬರುತ್ತೆ ಅದಕ್ಕೆ ನಾವು ಎಚ್ಚರಿಕೆಯಿಂದ ಈ ಥರ ಆಯುರ್ವೇದ ಔಷಧಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಉತ್ತಮವಾದ ರೀತಿಯಲ್ಲಿ ಆರೋಗ್ಯ ಕಾಪಾಡ್ಕೊಂಡು ಹೋಗ್ಬೋದು ಮತ್ತು ನಮ್ಮ ಆರೋಗ್ಯ ವೃದ್ಧಿ ಆಗೋಕ್ಕೆ ಈಗೆಲ್ಲ ಬಂದಿರುವಂಥ ಸಕ್ಕರೆ ಕಾಯ್ಲೆ ಕಾಯ್ಲೆ ಮಧುಮೇಹ ಇಂತೆಲ್ಲ ಕಾಯಿಲೆಗಳಿಗೆ ನಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಿಗೋವಂತಹ ಎಲೆಗಳು ಮತ್ತು ಸೀಬೇ ಎಲೆ ಮತ್ತು ಅಮೃತ ಬಳ್ಳಿ ಎಲೆ ಇವುಗಳನ್ನೆಲ್ಲ ನಾವು ದಿನನಿತ್ಯ ಉಪೋ ಉಪಯೋಗಿಸ್ತಾ ಇದ್ದರೆ ನಮ್ಮ ಬಾಡಿಯಲ್ಲಿ ಇರುವಂಥ ವೈರಾಣುಗಳು ಕೆಟ್ಟ ವೈರಾಣುಗಳನ್ನ ಕೊಲ್ಲುವಂಥ ಶಕ್ತಿ ಈ ಎಲೆಗಳಿಗೆ ಇದೆ ಈ ಎಲೆಗಳಿಂದ ನಮ್ಮ ಬಾಡೀಲಿ ಆಂಟಿ ಬಯೋಟಿಕ್ ಆ್ಯಂಟಿ ಬಯೋಟಿಕ್ ಉದ್ಭವ ನಮ್ಮ ಬಾಡಿಗೆ ಸೇರಿ ನಾವು ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅದಕ್ಕೆ ನಾವು ಗ್ರಾಮೀಣ ಪ್ರದೇಲ್ಲಿರುವಂತ ಎಲೆಗಳು ಮತ್ತು ಸಿಗುವಂಥ ಸೀಬೆ ಎಲೆ ಆಗಿರ್ಬೋದು ಮತ್ತು ಬೇವಿನ ಸೊಪ್ಪಿನ ಎಲೆ ಆಗಿರ್ಬೋದು ಅಥ್ವಾ ಬಸವನ ಪಾದದ ಹೂ ಆಗಿರ್ಬೋದು ಅಥ್ವಾ ಎಲೆ ಆಗಿರ್ಬೋದು ಪಾರಿಜಾತ ಎಲೆ ಆಗಿರ್ಬೋದು ಅಥ್ವಾ ಸೀಬೆ ಎಲೆ ಆಗಿರ್ಬೋದು ಅಥ್ವಾ ಗ್ರಾಮೀಣ ಪ್ರದೇಶದಲ್ಲಿ ಸಿಗುವಂಥ ಸಣ್ಣ ಸಣ್ಣ ಗಣಪತಿಗೆ ಅರ್ಚನೆ ಮಾಡುವಂಥ ಒಂದು ತು ಮರೆತೋಗಿದೆ ನನಗೆ ನೆನ್ಪು ಬರ್ತಾಯಿಲ್ಲ ಆ ಹೂಗಳನ್ನೆಲ್ಲ ನೀರಿನಲ್ಲಿ ಕುದಿಸಿ ಗರಿ ಗರಿಕೆ ಗರಿಕೆಯೂ ಕೂಡ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ನಾವು ಕುಡಿಯೋಕೆ ಕುಡಿಯೋದರಿಂದ ನಮ್ಮಲ್ಲಿ ಇರುವಂಥ ಮಧುಮೇಹ ಕಡಿಮೆ ಆಗುತ್ತೆ ನಾವು ಯೋಗಾಸನ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ದಿನನಿತ್ಯ ನಮ್ಮ ಬಾಡಿಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಎಕ್ಸಸೈಸ್ ಮಾಡಿದರೆ ನಮ್ಮ ಬಾಡಿಲಿ ನಮಗೆ ಮಧುಮೇಹ ನಮಗೆ ಶುಗರ್ ಅನ್ನೋ ಅಂಶ ಕಡಿಮೆ ಆಗಿ ನಮ್ಮ ನಾವು ಆರೋಗ್ಯಯುತವಾಗಿ ಇರ್ಬೋದು ಮತ್ತು ಆರ್ಟ್ ಫ್ರಾಬ್ಲಮ್ ಕೂಡ ಅಷ್ಟೆ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ ಎರಡು ಮೂರು ಎಳಸು ಬೆಳ್ಳುಳ್ಳಿಯನ್ನ ಎಡೆದು ಜಗಿದು ಬಾಯಿಯಲ್ಲಿ ತಿನ್ನೋದರಿಂದ ಕೂಡ ನಮ್ಮ ಮಧುಮೇಹ ಕಾಯಿಲೆ ಮತ್ತು ಹೃದಯ ಕಾಯಿಲೆ ಮತ್ತು ಕೊಲಾಸ್ಟ್ರಲ್ಗಳ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಆಯುರ್ವೇದಿಕ ಔಷಧಿಗಳಿಗೆ ಇದೆ ಇದನ್ನು ನಾವು ಬಳಸಿಕೊಂಡು ನಮ್ಮ ಜೀವನನ ಅತ್ಯಮೂಲ್ಯವಾಗಿ ನಡ್ಸ್ಕೊಂಡು ಹೋಗ್ಬೋದು ಅಂತ ಹೇಳೋಕ್ಕೆ ಇಷ್ಟ ಪಡ್ತೀನಿ